ನಾವು ತೋಟಗಾರಿಕೆಯಲ್ಲಿ ಉಪಯೋಗಿಸುವ ಸಲಕರಣೆ ಎಂದರೆ ಕೊಟ ಇದು ಹಾರೆ ಪಿಕಾಸಿ ಮತ್ತು ಇದು ಸಬ್ಬಲ್ ಅಂತೆಲ್ಲ ಹೇಳ್ತಾರೆ ಅದನ್ನೆಲ್ಲ ಉಪಯೋಗಿಸ್ತಾರೆ ಇದು ಹಾರೆಯನ್ನು ಈ ತೋಡು ಥರಯೆಲ್ಲ ಮಾಡಲಿಕ್ಕೆ ಮತ್ತು ತೆಂಗಿನ ಬುಡಕ್ಕೆ ಕಟ್ಟೆಯೆಲ್ಲ ಕಟ್ಟಲಿಕ್ಕೆ ಮತ್ತು ತೆಂಗಿನ ಬುಡಕ್ಕೆ ಕಟ್ಟೆಯೆಲ್ಲ ಕಟ್ಟಲಿಕ್ಕೆಲ್ಲ ಹಾರೆಯನ್ನು ಯೂಸ್ ಮಾಡ್ತಾರೆ ಮತ್ತು ಗುಂಡಿ ತೆಗೆಯುವುದಾದ್ರೆ ಪಿಕಾಸೆಲ್ಲ ಉಪಯೋಗಿಸ್ತಾರೆ ಮತ್ತು ಮರ ಎಲ್ಲ ಕಡಿಲಿಕ್ಕೆ ಇದ್ದರೆ ಅದಕ್ಕೆ ಕೊಡಲಿ ಎಲ್ಲ ಯೂಸ್ ಮಾಡಿ ಕೊಡಲಿಯಿಂದ ಕಡಿತಾರೆ ಮತ್ತು ಈ ಇನ್ನು ಕೆಲವು ಗಿಡ ಮತ್ತು ಇದನ್ನೆಲ್ಲ ನೆಡಲಿಕ್ಕೆ ಕೆಲವು ಹಾರೆಯನ್ನೆಲ್ಲ ಬಳಸ್ತಾರೆ ಗುಂಡಿ ಮಾಡಲಿಕ್ಕೆಲ್ಲ ಗುಂಡಿ ತೊಡಲಿಕ್ಕೆ ಮತ್ತು ಅಡಿಕೆಯೆಲ್ಲ ನೆಡಬೇಕಾದ್ರೆ ನಾವು ಗುಂಡಿ ತೊಡಲಿಕ್ಕೆ ಹಾರೆಯನ್ನು ಉಪಯೋಗಿಸ್ತಾರೆ ಮತ್ತು ಅಡಿಕೆ ಇದು ತೆಂಗಿನ ತೆಂಗಿನ ಗಿಡ ನೆಡಲಿಕ್ಕೆ ಕೂಡ ಹಾರೆಯನ್ನು ಉಪಯೋಗಿಸ್ತಾರೆ ಮತ್ತು ಕೆಲವು ಗಿಡಯೆಲ್ಲ ನೆಡಲಿಕ್ಕೆ ಇದು ಪಿಕಾಸಲ್ಲಿ ಒಟ್ಟೆ ಮಾಡಿ ಅದರಿಂದೆಲ್ಲ ಗುಂಡಿ ತೆಗೆದು ಕೆಲವು ಗಿಡಗಳನ್ನೆಲ್ಲ ನೆಡ್ತಾರೆ ಹೀಗೆ ಗುಂಡಿ ತೆಗೆದು ಹಾರೆ ಪಿಕಾಸಿ ಮತ್ತು ಸಬ್ಬಲ್ ಇದನ್ನೆಲ್ಲ ಗುಂಡಿ ತೊಡಲಿಕ್ಕೆ ಯೂಸ್ ಮಾಡ್ತಾರೆ ಈ ತೋಟಯೆಲ್ಲ ಇದ್ದವರ ಮನೆಯಲ್ಲೆಲ್ಲ ಇದೆಲ್ಲ ಇರ್ತದೆ ಹಾಗೆ ಇದನ್ನೆಲ್ಲ ಯೂಸ್ ಮಾಡ್ತಾರೆ